ಅಡುಗೆ ಅಯ್ಯೋ ದೇವರೇ ಅಡುಗೆ ಮನೆ ನೋಡಿ ಎಷ್ಟು ದಿನ ಆಗಿತ್ತೋ ಅದಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಕೂಡ ಗೊತ್ತಿಲ್ಲದೆ ನಾನು ಮದುವೆ ಆದ ಹೊಸದಲ್ಲಿ ನನ್ನತ್ತೆ ಮನೆಗ್ಹೋದಾಗ ಅಡುಗೆ ಮಾಡೋಕ್ಕೇಳಿದ್ರು ಕಾಫಿ ಕೂಡ ಸಹ ನನಗೆ ಹಾಕೋಕ್ಕೆ ಬರ್ತಾಯಿರಲಿಲ್ಲ ಕಾರ್ಣ ಚಿಕ್ಕ ವಯಸ್ಸಲ್ಲೇ ನಮ್ಮಮ್ಮ ನನ್ನನ್ನು ಚೆನ್ನಾಗಿ ರಾಣಿ ಹಾಗೆ ಬೆಳೆಸಿದ್ರು ಕಷ್ಟ ಸುಖ ತಿಂದಿದ್ದ ತಟ್ಟೆ ಕೂಡ ಎತ್ತುತ್ತಾಯಿರ್ಲಿಲ್ಲ ನಾನು ಮದುವೆ ಆದ ಹೋದ್ಮೇಲೆ ಅತ್ತೆ ಅಮ್ಮ ಆಗೋಕ್ಕೆ ಸಾಧ್ಯವಾ ಯಾರೋ ಒಬ್ಬೊಬ್ರು ಆ ಥರ ಇರ್ತಾರೆ ಎಲ್ಲರು ಆ ಥರ ಆಗೋಲ್ಲ ಆ ಥರ ಇದ್ದರೆ ಅದೃಷ್ಟ ಅಲ್ವ ಆದ್ರೆ ಯಾವಾಗೋ ಅಡಿಗೆ ಮಾಡಬೇಕು ಅಂದರೆ ನನಗೆ ಅಳು ಬರ್ತಾಯಿತ್ತು ಅಯ್ಯೋ ಏನೇನು ಹಾಕಿ ಏನು ಮಾಡಬೇಕು ಏನಾಗುತ್ತೋ ಯಾರತ್ರ ಬೈಸ್ಕೊಳ್ತೀನಿ ಅಂತ ಫಸ್ಟ್ ಫಸ್ಟಾಗಿ ನಾನು ಟೊಮೆಟೋ ಗೊಜ್ಜು ಮಾಡೋಕ್ಕೋದೆ ಮಾಡುವಾಗ ಹಿಸಿಯಾಗೇನೋ ಎಲ್ಲವೂ ಹೆಚ್ಕೊಂಡೆ ಎಲ್ಲವೂ ಮಾಡೋಣ ಅಂತ ಆದ್ರೆ ನಮ್ಮತ್ತೆ ಮುಂಚೆಯೇ ಹೇಳಿದ್ರು ನನ್ನ ಪ್ರೊಸಿಜರ್ ನೋಡಿ ಏಯ್ ನೀನು ಮಾಡ್ತಾ ಇದೀಯಾ ನಾಯಿ ಕೂಡಾ ತಿನ್ನೋಲ್ವಲ್ಲೇ ಅಂತ ತಲೆ ಮೇಲೆ ಕುಟ್ಟಿ ಕುಟ್ಟಿ ಹೇಳಿದ್ರು ನಿನ್ನಮ್ಮ ಏನೇ ಬೆಳೆಸಿದ್ದಾಳೆ ನಿನ್ನನ್ನು ಹಾ ಹೆಣ್ಮಗು ಆಗಿ ಅಡುಗೆ ಮಾಡೋದು ಕೂಡ ಕಲ್ಸ್ಕೊಟ್ಟಿಲ್ವಲ್ಲೇ ಅಂತ ನನ್ನಿಂದ ವಿನಾ ಕಾರಣ ನಮ್ಮಮ್ಮ ಬೈಸ್ಕೊಳ್ಬೇಕಾಗ್ಬಂತು ನನ್ನ ಗಂಡ ಹೇಳಿದ್ರು ಅಮ್ಮಾ ಬೇಕಾದರೆ ಹೇಳ್ಬಿಡು ನಾನು ಹೊರ್ಗಡೆ ಕೂಡ ತಿಂದ್ಕೊಳ್ತೀನಿ ಇವತ್ತು ತಿಂದು ನಾನು ಯಾವ್ದಾನ ಆಸ್ಪೆಟ್ಲ್ಗೆ ಆಂಬ್ಲೆನ್ಸ್ ಕರೆಸಬೇಕಾಗಿ ಬರತ್ತೋ ಏನೋ ಅಂತ ನನಗೆ ತುಂಬನೇ ಅವಮಾನ ಆಯ್ತು ಅವ್ಮಾನ ಒಂದು ಪಕ್ಕಕ್ಕಾದ್ರೂನು ಹಸಿದವನಿಗೆ ಹೊಟ್ಟೆ ತುಂಬ ಅನ್ನ ಹಾಕೋದು ಎಷ್ಟೊಂದು ಇದು ನಾವು ಮಾಡಿರೋಂಥ ಅಡುಗೇನ ಮನೆಯಲ್ಲಿರೋರು ತಿಂದು ಸಂತೋಷಪಟ್ರೆ ನಮಗೂ ಅದು ಸಂತೋಷನೇ ಅನಿಸ್ತಾಯಿತ್ತು ಆವಾಗ ನಮಗೆ ಮಾಡಿರೋದಕ್ಕೆ ಫಲ ಸಿಕ್ದಂಗಿತ್ತು ಸರಿ ಯಾಕೆ ನಾನು ಮಾಡಬಾರ್ದು ನಾನು ಅಡುಗೆ ಯಾಕೆ ಕಲಿಬಾರ್ದು ಅಂತ ಹಾಗೆ ಅಂತ ಸ್ಟಾರ್ಟ್ ಮಾಡ್ದೆ ಆದರೆ ಅಡುಗೆ ಟೊಮೆಟೋ ಗೊಜ್ಜು ತುಂಬಾನೇ ಈಸಿ ಅಂತಾರೇ ಎಲ್ಲರು ಟೊಮೆಟೋ ಅದು ಇದು ಟೊಮೆಟೋ ಗೊಜ್ಜು ಅಂದ್ರೆನೇ ತುಂಬ ಬೇಗ ಮಾಡಬೌದು ಈಸಿಯಾಗಿ ಮಾಡಬೌದು ಅಂತ ಆದ್ರೆ ನನಗೆ ಆ ಸದ್ಯಕ್ಕೆ ಬರಲಿಲ್ಲ ಈಗ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಗಂಡ ಮಗು ಅತ್ತೆ ಮಾವ ಇಷ್ಟಪಟ್ಟು ರುಚಿಯಾಗಿ ಇದೆ ಕಣೆ ಪರವಾಗಿಲ್ಲೆ ನೀನು ತುಂಬ ಚೆನ್ನಾಗಿ ಕಲ್ತಿದೀಯ ಈಗ ಅಡುಗೆ ಮಾಡೋದು ಅನ್ನೋದು ಅಂತ ಹೇಳಿದ ಸದ್ಯಕ್ಕೆ ನನ್ನ ಗಂಡ ಈಗ ಹೋಟಲ್ಗಿಂತ ಮನೆಯಲ್ಲಿ ಅಡುಗೆ ಮಾಡು ಅನ್ನೋ ಲೆವೆಲಗೆ ಬಂದಿದೆ ಆಗ ಅಡುಗೆ ಟೊಮೆಟೋ ಗೊಜ್ಜು ಅಂದರೆ ಈಗ್ಲೂನೂ ನನಗೆ ನಮ್ಮತ್ತೆ ಎಲ್ರೂ ಬೈದಿದ್ದು ನೆನಪು ಬಂದು ಬರುತ್ತೆ ನಾನು ನಿಜ್ವಾಗ್ಲು ಹೇಳ್ತೀನಿ ಅಡುಗೆ ಮಾಡಿ ಆವತ್ತು ಆ ನಮ್ಮತ್ತೆ ಹೇಳ್ದಂಗೆ ನಾಯಿ ಸಹ ತಿನ್ಲಿಲ್ಲ ಎಲ್ಲ ಓಟೆಲ್ಗೋಗಿ ಮಾಡಿ ತೊಗೊಂಬಂದು ತಿಂದಿದ್ದಾಯ್ತು ಹೆಣ್ಮಕ್ಳಿಗೆ ಅಡುಗೆ ಅನ್ನೋದು ಒಂದು ಕಲೆ ಅಂತ ಅನ್ಸುತ್ತೆ ಏಕೆ ಅಂದರೆ ಎಷ್ಟೋ ಜನ ಹೇಳ್ತಾರೆ ಅಡುಗೆ ಮಾಡಿ ಬಡಿಸಿ ಅವರು ಊಟ ಮಾಡಿದಮೇಲೆ ಅವ್ರ ಮುಖದಲ್ಲಿ ಸಿಗೋವಂಥ ಸಂತೋಷ ಇವತ್ತು ಅಡುಗೆ ಚೆನ್ನಾಗಿದೆ ಅಂತ ಹೇಳುವಾಗ ಅಡುಗೆ ಮಾಡಿದವರಿಗೆ ಮುಖದಲ್ಲಿ ತುಂಬ ಸಂತೋಷ ಸಿಗುತ್ತೆ ಕಾರಣ ನಾವು ಮಾಡಿರೋದನ್ನು ಇನ್ನೊಬ್ರು ಇಷ್ಟಪಟ್ಟು ತಿಂದ್ರಲ್ಲ ಹೊಟ್ಟೆ ತುಂಬ ಅಂತ ಅದೇ ಅಡುಗೆ ಚೆನ್ನಾಗಿಲ್ಲಂದ್ರೆ ಎಷ್ಟು ಕಷ್ಟ ಆಗುತ್ತಲ್ಲ ಒಂದ್ಸಲ ಬಡ್ಸ್ಕೊಂಡ್ರೆಯೇ ಸಾಕಪ್ಪ ಬಿಟ್ರೆ ಸಾಕು ಇದು ಇದನ್ನು ತಿನ್ನೋಕ್ಕಾಗುತ್ತ ಅನ್ನೋ ಒಂದು ಲೆವೆಲ್ಲಗೋಗೋವಂಥ ಒಂದು ಅಡುಗೆ ಮಾಡೋವ್ರು ಇದ್ದಾರೆ ಅದ್ರಲ್ಲಿ ನಾನೂ ಒಬ್ಳೆ ಅಡುಗೆ ಅನ್ನೋದು ತುಂಬಾನೇ ಒಂದು ಕಲೆಯೇ ಹೇಳಬೇಕು ಅಂತಂದ್ರೆ ಅದ್ರಲ್ಲಿ ಪ್ರೀತಿ ಅನ್ನೋದು ಇದೆ ನಮ್ಮನೆಯವರು ಚೆನ್ನಾಗಿ ಮಾಡಬೇಕು ಅನ್ನೋದಿರುತ್ತೆ ಅದರಿಂದ ಅವ್ರ ಆರೋಗ್ಯವು ಚೆನ್ನಾಗಿರಬೇಕು ಅಂತ ಎಷ್ಟೋ ಜನ ಹೇಳ್ತಾರೆ ಹೋಟ್ಲಲ್ಲಿ ತಿಂದರೆ ಆರೋಗ್ಯ ಕೆಟ್ಟೋಗುತ್ತೆ ಮನೆ ಊಟ ಥರ ಯಾವ್ದು ಬರೋಲ್ಲಂತ ಕೆಲವು ಕಡೆ ಅದು ನಿಜವೇ ಏಕೆಂದ್ರೆ ನಾವು ನಮ್ಮ ಮನೆಗಳವ್ರಿಗೆ ಗಂಡ ಆಗ್ಬೋದು ಮಕ್ಕಳಾಗ್ಬೋದು ನೋಡಿ ನೋಡಿ ಮಾಡ್ತೀವಿ ಕಾರ್ಣಾ ನನ್ನ ಗಂಡನಿಗಿದಿಷ್ಟ ನನ್ನ ಮಗನಿಗೆ ಇದಿಷ್ಟ ನನ್ನ ಮಗಳಿಗಿದಿಷ್ಟ ಇದನ್ನು ಹಾಕಿದ್ರೆ ಇದನ್ನು ಮಾಡಿದ್ರೆ ಅವ್ರ ಇನ್ನೂ ಸ್ವಲ್ಪ ಹೆಚ್ಚಾಗಿ ಒಂದು ಸೌಟು ಹೆಚ್ಚಾಗಿ ಊಟ ಮಾಡಬೋದು ಅವ್ರ ಆರೋಗ್ಯ ಚೆನ್ನಾಗಿರತ್ತೆ ನೆಕ್ಸ್ಟ್ ಅವ್ರು ಬಂದು ಕೇಳ್ತಾರಲ್ಲ ಅಮ್ಮ ನೀನು ಮಾಡಿದ ಪಲಾವು ಚೆನ್ನಾಗಿತ್ತು ಇನ್ನೊಂದು ಸ್ವಲ್ಪ ಮಾಡ್ಕೊಡ್ತೀಯ ಅಂತ ಆವಾಗ ಅದೊಂದು ಹೆಮ್ಮೆ ಅನ್ಸುತ್ತೆ ಓಕೆ ನಾವು ಮಾಡಿದ್ದು ಕೂಡ ನಮ್ಮನೆಯವ್ರಿಗೆ ಇಷ್ಟ ಆಗಿದೆಯಲ್ಲ ಇನ್ನೊಂದ್ಸಲ ಅದನ್ನು ಬಯಸಿ ಕೇಳ್ತಾಯಿದರಲ್ಲ ಸೊ ಅಲ್ಲೊಂದು ಫೀಲಾಗುತ್ತೆ ಗೆತ್ತಾಗಿ ಏಕೆಂದ್ರೆ ಪ್ರೌಡ್ ಅನ್ಸುತ್ತೆ ನಾವು ಮಾಡಿರೋದು ತುಂಬನೇ ಚೆನ್ನಾಗಿದೆ ಅಂತ ಅದೊಂದು ಪ್ರಶಂಸೆ ಕೊಡ್ತಾರಲ್ಲ ಅದರಲ್ಲಿರೋ ಸುಖ ಬೇರೆ ಯಾವುದ್ರಲ್ಲು ಸಿಕ್ಕೋಲ್ಲ ಅದಕ್ಕೆ ಹೇಳೋದು ಹೆಣ್ಮಕ್ಳು ಅಲ್ಲಿ ಅಡುಗೆ ಕಲೀಬೇಕು ಅಂತ ರಂಗೋಲಿ ಹಾಕೋದಾಗ್ಲಿ ಅಡುಗೆ ಆಗಲಿ ಮನೆಯ ಒಂದು ಸಂಸಾರನ್ನು ನೋಡ್ಕೊಂಡೋಗೋದು ಹೆಣ್ಣೇ ಅಲ್ವ ಸೊ ಹೆಣ್ಣಿಗೆ ಶೋಭೆಯೇ ಅಡುಗೆ ಏಕೆಂದ್ರೆ ನಾವು ಯಾರನ್ನು ಒಲ್ಸ್ಕೊಳ್ಳೋಕ್ಕೆ ಯಾವುದ್ರಲ್ಲು ಆಗೋಲ್ಲ ಅಡುಗೆಯಲ್ಲಿ ಮಾತ್ರವೇ ಒಲಸ್ಕೋಬೋದು ಅದ್ರಲ್ಲಿ ಒಳ್ಳೆ ಹೆಸ್ರು ಸಿಗುತ್ತೆ ನಮಗೆ ಅವು ಈ ಥರ ಅಡುಗೆ ಮಾಡಿದ್ಲವ್ಳು ಎಷ್ಟು ಚೆನ್ನಾಗಿತ್ತು ಗೊತ್ತ ನೀನ್ಯಾಕೆ ಮಾಡೋಲ್ಲಂತ ಅವ್ರವ್ರ ಮನೆಯವ್ರನ್ನು ಹೋಗಿ ಕೇಳೋವಂಥದ್ದು ಇರುತ್ತೆ ಮತ್ತು ಇನ್ನೊಂದ್ಸಲ ನಮ್ಮನ್ನು ಕರೆದು ಈ ಅಡುಗೆ ಚೆನ್ನಾಗಿತ್ತು ನೀನು ನಮಗೋಸ್ಕ ಮಾಡ್ಕೊಡ್ತೀಯ ಇದ್ಮಾಡ್ತೀಯ ಅಂತ ಕೇಳುವಾಗ ಅದ್ರಲ್ಲಿ ಸಿಗೋ ಸುಖವು ಸಂತೋಷವು ಬೇರೆ ಯಾವುದ್ರಲ್ಲು ಸಿಗೋಲ್ಲ ನಾವಿವಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟ ಪಡೋದು ನಮ್ಮನೆಯವ್ರ್ಗೋಸ್ಕರ ಅವರು ಸಂತೋಷಪಟ್ಟು ಒಂದು ಹೆಚ್ಚಾಗಿ ತೃಪ್ತಿಯಿಂದ ತಿಂದರೆ ಅದನ್ನು ಅವರು ಸಂತೋಷ ನಮ್ಗೊಂತಥ ತೃಪ್ತಿ ಅನ್ಸುತ್ತಲ್ವ